ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕದಲ್ಲೇ ಅತಿ ನಾಲ್ಕನೇ ದೊಡ್ಡದಾದ ಜಿಲ್ಲೆ ಅಂತನೇ ಕರ್ಸ್ಕೊಳುತ್ತೆ ಮತ್ತು ಇದು ಒಂದು ತುಂಬಾ ಒಂದು ಆರ್ಥಿಕವಾಗಿ ಬೆಳೆದಿರೋ ಒಂದು ಆರ್ಥಿಕವಾಗಿ ಬೆಳಿತಿರೋ ಒಂದು ಜಿಲ್ಲೆ ಅಂತನೇ ಏಳ್ಬೋದು ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತುಂಬಾ ಟೂರಿಸ್ಟ್ ಪ್ಲೇಸ್ಗಳಿರೋದ್ರಿಂದ ಇಲ್ಲಿ ಲಕ್ಷಾಂತರ ಟೂರಿಸ್ಟ್ಗಳು ಇಲ್ಲಿ ಈ ಜಿಲ್ಲೆಗೆ ವಿಸಿಟ್ ಕೊಡ್ತಾಯಿರ್ತಾರೆ ಮತ್ತೆ ನಮ್ಮ ಇಲ್ಲಿ ಜಿಲ್ಲೆಯಲ್ಲಿ ತುಂಬ ಕೈಗಾರಿಕೆ ಪ್ರದೇಶಗಳಿದೆ ಅದರಲ್ಲೂ ಕೂಡ ಒಂಬತ್ತು ಕೈಗಾರಿಕಾ ಫ್ಯಾಕ್ಟ್ರಿಗಳಿದೆ ಮತ್ತು ಮೂರು ಅತಿ ದೊಡ್ಡ ಕೈಗಾರಿಕೆ ಫ್ಯಾಕ್ಟ್ರಿಗಳಿರೋದ್ರಿಂದ ಇಲ್ಲಿ ಜನ್ಗಳಿಗೆ ತುಂಬಾ ಒಂದು ಬಹುದೊಡ್ಡ ಸಂಖ್ಯೆದಲ್ಲಿ ಉದ್ಯೋಗವನ್ನು ಸೃಷ್ಟಿಸುತ್ತೆ ಇದರಿಂದ ಏನು ಸಹಾಯ ಆಗತ್ತೆ ಅಂದರೆ ಈ ಫ ಇಷ್ಟೊಂದು ಫ್ಯಾಕ್ಟ್ರಿ ಇರೋದ್ರಿಂದ ಸಾವಿರಾರು ಜನಗಳು ನೈಟ್ ಶಿಫ್ಟು ಡೇ ಆ್ಯಂಡ್ ನೈಟ್ ಶಿಫ್ಟ್ಗಳು ಚೇಂಜಾಗ್ತಾಯಿರ್ತಾರೆ ಇದಕ್ಕೆಲ್ಲ ತುಂಬಾ ಲೇಬರ್ಸ್ಗಳು ಬೇಕಿರ್ತಾರೆ ಇದಕ್ಕೆಲ್ಲ ನಮ್ಮ ಜಿಲ್ಲೆ ಜನಗಳೇ ಆರಾಮಾಗಿ ಹೋಗಿ ಉದ್ಯೋಗದಲ್ಲಿ ದುಡಿದು ಅವರು ದುಡ್ಡನ್ನು ದುಡ್ಕೊಬೋದು ಈ ರೀತಿ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಒಂದು ಮುಖ್ಯವಾದ ಆರ್ಥಿಕ ಒಂದು ಅಭಿವೃದ್ಧಿ ಅಂತನೇ ಏಳ್ಬೋದು ಮತ್ತು ಇಲ್ಲಿ ತುಂಬಾ ಟೂರಿಸ್ಟ್ ಪ್ಲೇಸ್ಗಳಿರೋದ್ರಿಂದ ಇದು ಜನ್ಗಳು ಲಕ್ಷಾಂತರ ಜನಗಳು ನಮ್ಮ ಜಿಲ್ಲೆಗೆ ವಿಸಿಟ್ ಕೊಡ್ತಾರೆ ಅದರಲ್ಲೂ ನಂದಿ ಹಿಲ್ಸು ಮತ್ತು ಕೈವಾರ ಮತ್ತು ಯಾ ಶಿವುಂದು ಸ್ಟ್ಯಾಚ್ಯು ಇದೆ ಮತ್ತು ಆವಳ ಬೆಟ್ಟ ಇದೆ ಇಶಾ ಫೌಂಡೇಶನ್ನು ಈ ರೀತಿಯೆಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋದ್ರಿಂದ ತುಂಬ ಸಾವಿರಾರು ಜನಗಳು ದಿನನಿತ್ಯ ಬರ್ತಾಯಿರ್ತಾರೆ ಇಂಥ ಜನ್ಗಳು ಇಲ್ಲಿಗೆ ಅವ್ರು ಬಂದಾಗ ಅವ್ರಿಗೆ ಉಳ್ಕೋಳಕೆ ಜಾಗ ಬೇಕು ಆದ್ದರಿಂದ ಲ್ ರೆಸಾರ್ಟ್ಗಳು ಲಾಡ್ಜ್ಗಳು ಮತ್ತು ಓಟೆಲ್ಗಳು ಈ ರೀತಿ ವ್ಯವಸ್ಥೆ ಮಾಡ್ಕೊ ವ್ಯವಸ್ಥೆ ಮಾಡ್ಕೊಡೋದ್ರಿಂದ ಜ್ ಆ ಟೂರಿಸ್ಟವ್ರ್ಗೂ ಅದು ಒಂದು ಸಹಾಯ ಆಗುತ್ತೆ ಮತ್ತು ನಮ್ಮ ಜನ್ಗುಳ್ಗು ದುಡ್ಡು ಅಭಿವೃದ್ಧಿಯಾಗುತ್ತೆ ಯಾಕೆಂದರೆ ಅವ್ರು ಬಂದಾಗ ಇಲ್ಲಿ ತುಂಬಾ ಖರ್ಚು ಮಾಡ್ತಾರೆ ಟೂರಿಸ್ಟವರು ಊಟಕ್ಕೆ ಮತ್ತು ಉಳ್ಕೊಳಕ್ಕೆ ಎಲ್ಲ ತುಂಬಾ ಖರ್ಚು ಮಾಡ್ತಾರೆ ಮತ್ತು ಇವಾಗ ಎಷ್ಟೊಂದು ಜನ ಓನ್ ವೆಹಿಕಲಲ್ಲಿ ಬರಲ್ಲ ಯಾಕಂದರೆ ಓನ್ ವೆಹಿಕಲಲ್ಲಿ ಬಂದರೆ ಅವ್ರ್ಗೆ ಹೆಂಗ್ ಓಡಾಡೋದಂತ ಗೊತ್ತಾಗಲ್ಲ ಆದ್ದರಿಂದ ಅವರು ಕ್ಯಾಬ್ಗಳ್ನ ಬುಕ್ ಮಾಡ್ತಾರೆ ಕ್ಯಾಬ್ಗಳು ಬುಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾಬ್ ಡ್ರೈವರ್ಸ್ಗಳ್ಗೆ ಅವ್ರಿಗೆ ತುಂಬಾ ಒಂದು ಹಣದ ಅಭಿವೃದ್ಧಿಯಾಗುತ್ತೆ ಅಂತನೇ ಏಳ್ಬೋದು ಮತ್ತು ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಆನಂತರ ಒಂದು ಹೋಟೆಲ್ ಬಿಸ್ನೆಸ್ಸವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಲಾಡ್ಜವ್ರಿಗೂ ಒಂದು ಒಂದು ಉದ್ಯೋಗ ಸಿಗುತ್ತೆ ಅಂತನೇ ಏಳ್ಬೋದು ಇದನ್ನ ಬಿಟ್ಟರೆ ಜ್ಯೂಸ್ ಅಂಗಡಿ ಈ ರೀತಿ ಒಂದು ಸಣ್ಣ ಸಣ್ಣ ಅಂಗ್ಡಿಗುಳೂ ಒಂದು ವ್ಯಾಪಾರ ಆಗುತ್ತೆ ಯಾಕಂದರೆ ತುಂಬ ಜನಗಳು ಸಾವಿರಾರು ಜನಗಳು ಬರೋದ್ರಿಂದ ಅವ್ರಿಗೂ ಊಟ ತಿಂಡಿ ಈ ರೀತಿ ಖರ್ಚು ಮಾಡೋದ್ರಿಂದ ತುಂಬಾ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಹಣದ ಅಭಿವೃದ್ಧಿಯಾಗುತ್ತೆ ಅಂತನೇ ಹೇಳಕ್ ಇಷ್ಟಪಡ್ತೀನಿ ಮತ್ತು ಇಲ್ಲಿ ನಮ್ಮ ಇವಾಗ ಯಾವ ರೀತಿ ಅಂದರೆ ಸ್ವಯಂಚಾಲಿತ ವಾಹನಗಳ್ನ ಲಾಂಚ್ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆವಾಗವಾಗಲೇ ಇವಾಗ ಒಂದ್ಸರಿ ಬಂದರೆ ಇನ್ನೊಂದ್ಸರಿ ಬರಬೇಕು ಅನ್ನೋ ಟೂರಿಸ್ಟ್ಗಳು ಪ್ಲೇಸ್ಗಳು ತುಂಬಾ ಇದೆ ಇವಾಗ ಶಿವ ಪ್ರತಿ ಶಿವರಾತ್ರಿಲೂ ಇಶಾ ಫೌಂಡೇಶನ್ಗೆ ವಿಸಿಟ್ ಮಾಡೋ ಭಕ್ತಾದಿಗಳಿದಾರೆ ಇಂಥವರೆಲ್ಲ ಏನು ಮಾಡ್ತಾರಂದ್ರೆ ಆರಾಮಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಸ್ ಮೂಲಕ ಬರ್ತಾರೆ ಇಲ್ಲಿಳ್ದು ಅವರೇ ಸ್ವಯಂಚಾಲಿತ ಕಾರುಗಳ್ನ ಇಲ್ಲಾಂದರೆ ಬೈಕ್ಗಳ್ನ ಅವರು ರೆಂಟ್ ತೊಗೊಂಡು ಅವರೇ ಎಲ್ಲ ಪ್ಲೇಸಸ್ಗಳ್ನ ವಿಸಿಟ್ ಮಾಡ್ಕೊಂಡು ಬರ್ತಾರೆ ಇದರಿಂದ ಕ ಸ್ವಯಂಚಾಲಿತ ವ ವಾಹನವನ್ನು ಕೊಡೋ ಕಂಪ್ನಿಗುಳು ಮತ್ತು ಆ ಬಿಸ್ನೆಸ್ಸವ್ರ್ಗೂ ತುಂಬಾ ಲಾಭ ಅಂತನೇ ಹೇಳ್ತೀನಿ ಮತ್ತೆ ನ್ಯಾನೋ ಟೆಕ್ನಾಲಜಿ ಫ್ಯಾಕ್ಟ್ರಿಗಳು ತುಂಬಾ ಇದೆ ಅಂತ ಇಲ್ಲಿ ಇಲ್ಲೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾದ ಸಮಸ್ಯೆಗುಳಗೂ ಪರಿಹಾರನೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಲಿರುತ್ತೆ ಯಾಕೆಂದರೆ ಇಲ್ಲಿ ರೈತ್ರು ಕೂಡ ತುಂಬ ಮಟ್ಟದ ದೊಡ್ಡ ಮಟ್ಟದಲ್ಲಿ ದ್ರಾಕ್ಷಿ ಕಡಲೇಕಾಯಿ ಮತ್ತು ತೆಂಗು ಈ ರೀತಿಯೆಲ್ಲ ಬೆಳಿತಾರೆ ಇದು ಕೂಡ ನಮ್ಮ ದೇ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಅಭಿವೃದ್ಧಿಯನ್ನೇ ಮಾಡಿಕೊಡುತ್ತೆ ಮತ್ತು ಟೂರಿಸ್ಟ್ ಪ್ಲೇಸಿರೋದ್ರಿಂದ ಎಲ್ಲ ಜನ್ಗಳು ಓಟೆಲ್ ಅವ್ರ್ಗೂ ತುಂಬಾ ಒಂದು ಲಾಭವಾಗುತ್ತೆ ಎಲ್ಲ ಥರದ್ರಿಂದ ನಮ್ಮ ಜಿಲ್ಲೆ ಒಂದು ಒಂದು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಮುಖ್ಯವಾದ ಒಂದು ಸ್ಟ್ರಾಂಗ್ ಜಿಲ್ಲೆ ಅಂತನೇ ಏಳ್ಬೋದು